ಹಲೋ ಹಾಂ ಹೇಳು ಬಯ್ಯ ಎಲ್ಲಿಂದ ಬರ್ತೀರಿ

ಹೌದು ರೀ ಎಷ್ಟು ಜನ ಬರ್ತೀರಿ ಹೌದು ರೀ ಹಾಂ ಹಾಂ ಎಂದು ಬರ್ತೀರಿ ನೀವು

ಹ್ಞೂ ಹ್ಞೂ ಆಯಿತು ಬನ್ನಿರಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿಲ್ಲಿ ಹಾಂ ಇಲ್ಲಿ ಗ ಕೊಪ್ಪಳದಲ್ಲಿ ಗವಿಮಠ ಅಂತ ಇದೆ ಹಾಂ ಅದು ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳು ಜಾತ್ರೆ ನಡೀತದೆ ಆಮೇಲೆ ಇಲ್ಲಿ ನಿಮ್ಗೆ ವಾಸಕ್ಕೆ ಮತ್ತು ಪ್ರಸಾದ ನಿಲಯ ಅಂತಿದೆ ಆಮೇಲೆ ನಿಮ್ಗೆ ಇಲ್ಲಿ ರುದ್ರಾಶ್ರಮದ ಪಕ್ಕಕ್ಕೆ ಒಂದು ಅದು ಇದು ಯಾತ್ರಾ ನಿವಾಸ ಅಂತಿದೆ ಮಠದ್ದು ಆ ಮಠದಲ್ಲಿ ನೀವು ಇಳ್ಕೊಬೋದು ಯಾತ್ರಾ ನಿವಾಸ್ದೊಳ್ಗೆ ಇಳ್ಕೊಬೋದು ಬನ್ರಿ ಮೇಡಮ್ ನೀವು ಬನ್ರಿ ಆಮೇಲೆ ಇದು ಬಿಟ್ಟಿಂದಾ ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಹುಲಿಗೆಮ್ಮ ದೇವಸ್ಥಾನ ಅಂತಿದೆ ಅದು ಹುಲಿಗಮ್ಮ ದೇವಸ್ಥಾನ ನೋಡ್ಬೋದು ಆಮೇಲೆ ಹಂಪಿ ವಿರೂಪಾಕ್ಷ ದೇವಸ್ಥಾನ ಇದೇ ಹೊಸ್ಪೇಟೆ ಈಗ ವಿಜಯನಗರ ಜಿಲ್ಲೆ ಆಗಿದದು ಅದು ಹಂಪಿ ವಿರೂಪಾಕ್ಷ ದೇವಸ್ಥಾನ ನೋಡ್ಬೋದು ಆಮೇಲೆ ಇಲ್ಲಿ ಕುಕನೂರು ತಾಲೂಕಿನಲ್ಲಿ ಇಟಗಿ ಅಂತಿದೆ ಇಟಗಿ ಅಲ್ಲಿ ಪುರಾತನ ಕಾಲದ್ದು ದೇವಸ್ಥಾನ ಇದೆ ಜಕಣ ಜಕಣಾಚಾರಿ ಕೆತ್ತಿದ್ದದು ಹ್ಞೂ ಅದನ್ನು ನೋಡ್ಬೋದು ಆಮೇಲೆ ಇನ್ನೊಂದು ಮಳೆಮಲ್ಲೇಶ್ವರ ದೇವಸ್ಥಾನ ಅಂತ ಹೇಳಿ ಗದಗ ರೋಡಿಗೆ ಈಗ ಒಂದಿದೆ ದೇವಸ್ಥಾನ ಹಾಂ ಇವೆಲ್ಲ ಇವೆ ಮೇಡಮ್ ಅಲ್ಲ ಊಟದ ವ್ಯವಸ್ಥೆ ಅಂದರೆ ನೀವು ದ ಇಲ್ಲಿ ಪ್ರಸಾದ ನಿಲಯ ಅಂತ್ಹೇಳಿ ಇದೆಯಲ್ಲ ಮಠದಲ್ಲಿ ಅಲ್ಲಿ ಮಧ್ಯಾಹ್ನ ಪ್ರಸಾದ ಕೊಡ್ತಾರೆ ಬೆಳಗ್ಗೆ ಬೆಳಗ್ಗೆ ನಾಷ್ಟ ಕೊಡ್ತಾರೆ ನೀವು ಹೊರಗಡೆ ಹೋಗಬೇಕಂದ್ರೆ ಇಲ್ಲಿ ಒಳ್ಳೆಯ ಹೋಟಲ್ ಅಂದರೆ ಇಲ್ಲಿ ಮಾತಾ ಹೋಟಲ್ ಅಂತಿದೆ ಹೊಸಪೇಟೆ ರೋಡಿಗೆ ಹಾಂ ಅಲ್ಲಿಗೆ ಹೋಗ್ಬೋದು ಹಾಂ ನೋಡಿರಿ ಮೇಡಮ್ ಹೇಗೆ ಆಯ್ತ್ ಆಯಿತು ಒಳ್ಳೆಯದು ಬನ್ರಿ ಮೇಡಮ್